ಗಿಡಗಳನ್ನು ಹೊರಗೆ ಹೋಗಬೇಕಾದಾಗ ಹೋಗಬೇಕಾದಾಗ ಏನು ಮಾಡುತ್ತೀರಿ ಅಂತ ಕೇಳ್ತಿದ್ದಾರೆ ಇದ್ಕೆ ಕಾಳಜಿ ನಾವು ಗಿಡ ಬೆಳೆಸಿ ಬಿಟ್ಮೇಲೆ ಏನು ನಾವು ಮಕ್ಳ ಸಾಕ್ತಿವಿ ನಮ್ಮ ಮಕ್ಳನ್ನು ಈಗ ನಾವು ಸಾಕಿದ್ಮೇಲೆ ಒಂದುಕ್ಕೆ ಕರ್ಕೊಂಡೆ ಹೋಬೇಕು ಹಾಗಂತ ನೀವು ಗಿಡಗಳು ಒಂದುಕ್ಕೆ ತಕ್ಕೊ ಹೋದ್ರೆ ಅಂತ ಕೇಳ್ತಿದ್ದಾರೆ ಆದರೆ ನಾವು ಗಿಡ್ಗಳು ಒಂದುಕ್ಕೆ ತಕ್ಕೊ ಹೋಗಲ್ಲ ಸೇಮ್ ಆ್ಯಸ್ ಇಟ್ ಈಸ್ ಇದು ನಮ್ಮ ಮಕ್ಳು ಸಾಕ್ದಂಗೆ ಗಿಡ ಈ ಗಿಡ ಸಾಕ್ಬೇಕಾದರೆ ನಾನು ಹದಿನೈದು ದಿನ ಹೊರ್ಗಡೆ ಹೋಗ್ತೀನಿ ಆಗ ಒನ್ ಟು ಡಬಲ್ಲು ಒಂದಾ ಲೇಬರ್ ಮಾಡಬೇಕು ನಾನು ನೋಡಪ್ಪ ಇದು ನಮ್ಮ ಮಕ್ಳು ಇದ್ದಂಗ ಈ ಮಕ್ಳನ್ನು ಈಗ ಸಾಕಕ್ಕೋಸ್ಕರ ನಿನ್ನನ್ನು ನೇಮಿಸ್ತಿನಿ ಈಗ ನಮ್ಮ ಗದ್ದೆ ಹೊಲಕ್ಕ ಕೆಲಸಕ್ಕೆ ಯಾವಾಗಲೂ ಬತ್ತಿದೆ ಇದು ನಾನು ಯಾವ ಥರ ನೋಡಿದೆ ತಾನೆ ಈ ಗಿಡ ಕಾಪಾಡೋದ್ನ ಈಗ ಈ ಗಿಡ ಕಾಪಾಡೋದ್ನ ಈಗ ನೀನು ನೋಡ್ಕೊಳ್ಬೇಕು ಏನು ಹೇಳು ನಾನು ಹೊರ್ಗಡೆ ಹೋಗಿ ಬರೋವರ್ಗೆ ದಿನಕ್ಕೆ ಮೂರು ಟೈಮ್ ನಾನು ನೀರು ಕೊಡ್ತಿದ್ದಿ ನೀನು ಅಟ್ಲೀಸ್ಟ್ ಎರಡು ಟೈಮ್ ಅರ ಕೊಟ್ಟು ಕಾಪಾಡು ನಿನ್ಗೆ ಹತ್ತು ರುಪಾಯ್ ಜಾಸ್ತಿ ಕೊಡ್ತಿನಿ ನಾನು ಕೂಲಿ ನಾನು ಹೋದ ಅಂದ್ಬುಟ್ಟು ನೀನು ಇದು ಹೋಯ್ತು ಅಂದರೆ ಇದು ನಮ್ಗೆ ಉಸಿರು ಯಾವುದು ಗಿಡ ಈ ಗಿಡ ಸತ್ತ್ ಹೋಯ್ತು ಅಂದರೆ ನಾವು ಅಲ್ಲಿ ಸತ್ತಾಗ ಏನಪ್ಪಾ ಕೇಳ್ಕೊಂಡೆ ನೀನು ಇದುನ್ನ ಈಗ ನೀನು ಮಾಡ್ಬೇಕು ಈ ಮುತುವರ್ಜಿ ವಹಿಸ್ಕೊಂಡ್ ನೀನು ಮಾಡಿದರೆ ನೀವು ನಮ್ಮ ಮಕ್ಕಳು ದನ ಕರು ಕುರಿ ಯಾವ ಥರ ಸಾಕ್ತಿನಿ ಅಷ್ಟೇ ಇದ್ಕೆ ಉಸಿರು ಇದ್ಕು ಗಿಡಕ್ಕು ಉಸಿರದ ಆಡು ಕುರಿ ನಮ್ಮ ಮಕ್ಳಗೆ ಉಸಿರದ ಆದರೆ ಅವೆಲ್ಲ ಆಹಾರ ತಿಂತಾವ ಯಾವುದು ಗಿಡ ಇದು ಕ ಆಡು ಕುರಿ ನಮ್ಮ ಮಕ್ಕಳು ಇವೆಲ್ಲ ಆಹಾರ ತಿಂತಾವ ಅದು ಹುಲ್ಲು ಸೊಪ್ಪು ಏನೇನು ಮೇಯ್ತದ ಆಡು ಕುರಿ ನಮ್ಮ ಮಕ್ಕಳು ಆಹಾರ ಅಂದ್ರೆ ಅನ್ನ ಇಟ್ಟು ಯಾವುದ ತಿಂತಾರ ಈಗ ಗಿಡಕ್ಕೆ ಏನು ಆಹಾರ ನೀರು ಗೊಬ್ಬರ ನಾನು ಇಲ್ಲಾ ಅಂದ್ಬಿಟ್ಟು ನೀರು ಕುಡಿಸೋಕ್ ಓ ಇಲ್ಲಾಂದರೆ ನೀನು ಗಿಡ ಸಾಕೋಕ್ಕಾಗಲ್ಲ ಆಗ ಅದು ಎಲ್ಲಾ ನೊವ್ತುಕ ಬೆಂದು ಸುಂಡೋಯ್ತವ ಸುಂಡು ಆದ್ಮೇಲ ಅದು ಯಾತಕ್ಕೆ ಪ್ರಯೋಜನ ಮಾಡೋದು ನಾವು ಗಿಡ ಬೆಳೆಸೋದು ಹೇಳೋ ಅಣ್ಣಯ್ಯ ಅದ್ಕೋಸ್ಕರ ನಾವು ಹೊರ್ಗಡೆ ಹೋಗ್ತಾ ಇರೋದ್ರಿಂದ ನೀವು ಈಗ ಕಾಪಾಡ್ತಿನಿ ಅಂದರೆ ನಾನು ಟೂರ್ ಹಾಕ್ತಿನಿ ನೀನು ಕಾಪಾಡಲ್ಲಾಂದರೆ ನಾನು ಹೋಗೆ ಇಲ್ಲ ಹೇಳಪ್ಪ ನಿನ್ನ ಭರವಸೆ ಮೇಲೆ ಏನೋ ಒಂದು ಹೊರ್ಗಡೆ ಕರೆತ್ತರೆ ತಿರುಗಾಡ್ಕೊ ಬರ್ತೀನಿ ಹೋಗಿ ಇನ್ನು ನಮಗು ಇಲ್ಲಿ ಕೂತು ಕೂತು ಈ ನರ್ಸರಿ ಈ ಪ್ಲ್ಯಾಂಟೇಷನ್ನು ಮತ್ತು ಈ ಇದು ತೋಟದಲ್ಲಿ ಇಲ್ಲಿ ಕೂತೀವಿ ಇಲ್ಲೇ ಕುತ್ಕೊಳಕಾಗ್ದು ಅಲ್ವಾ ನಮ್ಮ ತೋಟದಲ್ಲಿ ಗಿಡ ಹಾಕಿನಿ ಈ ಗಿಡ ಕಾಪಾಡು ದನ ಕರು ಬರ್ಬೋದು ಅದು ಪ್ರೊಟೆಕ್ಷನ್ ನಮ್ಗೆ ಮೇಯ್ನು ದನ ಬಂದ್ಬಿಟ್ಟು ಈ ಗಿಡ ಈಗ ಬಾಯಿ ಹಾಕ ತಿಂದರೆ ನಾನು ಇಲ್ಲಾಂತ ಅದೇನು ನಾವು ಇದ್ದು ಬೆಳೆಸಿ ಏನು ಪ್ರಯೋಜನ ಹೇಳಪ್ಪ ಅದ್ಕೆ ದನ ಕರು ಕಾಯ್ಕೊಳ್ಬೇಕು ಆಡು ಕುರಿಗಳು ಬರ್ತವೆ ನೀನು ಬೇಲಿ ಬಂದೋಬಸ್ತಾಗ್ ಹಾಕಳ್ಬೇಕು ಹೇಳು ಕಳ್ಳಾ ಮನೆಗೆ ಬರ್ತಾನೆ ಅಂದ್ಬಿಟ್ಟು ನಾವು ಹೇಗೆ ಮನೆಗೆ ಬೀಗ ಹಾಕಂದಿಮೋ ಆ ಥರ ನಮ್ಮ ಜಮೀನು ಸುತ್ತ ಈ ಗಿಡಕ್ಕೆ ಪ್ರೊಟೆಕ್ಷನ್ ನೀನೇ ಈ ಪ್ರೊಟಕ್ಷನ್ಗೆ ನಾನು ಹದ್ಬಸ್ತಾಗಿ ಬಂದೋಬಸ್ತಾಗಿ ಇರ್ತಿನೀ ನೀವು ಹೋಗಿ ಅಂದರೆ ನಾನು ಕಾಲು ಎತ್ತೀನಿ ಇಲ್ಲಾಂದರೆ ಹೋಗಲ್ಲ ನೀ ಹೇಳಪ್ಪ ನಿನ್ನ ಧೈರ್ಯವ ಅಣ್ಣ ಅಂತ ಕೇಳಿ ಅವರ ಒಂದು ಭರವಸೆ ತಕ್ಕಂಡು ನಾವು ಆಗ ಕಾಳಜಿ ಅದೇ ಅವ್ರ ಭರವಸೆ ಆಗ ಮಾಡಿ ನಾವು ಮುಂದ್ಕೆ ಕಾಲು ತಗಬೋದು ಇಲ್ಲಾಂದರೆ ಹೋಗಪ್ಪ ನಾನು ಯಾಕೆ ನಿನ್ಗೆ ಗಿಡ ನೋಡ್ಕೊಳೋಕ್ಕೆ ನಾನು ನಿಂಗ ಹತ್ತು ರುಪಾಯಿ ಕೊಡ್ತಿನಿ ಇಪ್ಪತ್ತು ರುಪಾಯಿ ಕೊಡ್ತಿನಿ ತಗೋಪ್ಪ ಬೆಳೆಸು ಒಂದು ಹದಿನೈದು ದಿನ ಬೆಳೆಸು ಎಷ್ಟು ಆದವು ದುಡ್ಡು ಅಂದರೆ ಇವೆಲ್ಲ ನೋಡ್ಕೊಳೋಕ್ಕೆ ತಾನೇ ನಿಂಗೆ ಇಪ್ಪತ್ತು ಕೊಡೋದು ಹತ್ತು ಕೊಡ್ತಿದಮ್ಮ ಅಂತ ಹೇಳ್ದಾಗ ಅವ್ನು ಮುತುವರ್ಜಿ ತಕ್ಕಂಡು ನಮ್ಮ ಲೇಬರು ಮಾಡಿದ್ರೆ ಅದು ಒಕೆ ಮಾಡು ಬೆಳೆಸೋಗಂಟ ಬಂದು ಬಿಡ್ತಿವಿ ನಾವು ಬಂದಾಗ ನೋಡಿದಾಗ ಅಲ್ಲಿ ಗಿಡಗಳು ಸತ್ತೋಗಿರ್ತವೆ ದನ ಕರು ಆಡು ಕುರಿ ಮೇಯ್ಕೊಂಡು ಇರ್ತವೆ ಇಲ್ಲಾಂದರೆ ಇಲ್ಲಿ ನನ್ನ ದುಡ್ಡು ಲಾಸು ಆಗೇನು ಮಾಡಬೇಕು ಬಂದೋಬಸ್ತಾಗಿರ್ಬೇಕು ಮನುಷ್ಯ ನಾನು ಹೇಳ್ದ್ ಕೆಲ್ಸ ಮಕ್ಳು ಕೇಳ್ತಾರಲ್ಲ ಆ ಥರ ಕೇಳ್ತಕ್ಕಂಥ ಲೇಬರ್ ಆಗ್ಬಿಟ್ರೆ ನಮಗೆ ಆ ಗಿಡ ಈಗ ಬೆಳೆಸ್ಬೋದು ನಾವು ಆ ಗಿಡ ಬೆಳೆಸಿದಾಗ ಅದ್ಕೆ ಕಾಳಜಿ ಉಂಟು ನಮ್ಮ ಮಕ್ಳನ್ನು ಈಗ ಏನು ಕಾಳಜಿ ಉಡ್ಕೊಂಡು ಈಗ ಅವ್ನಿಗೆ ಏನಪ್ಪ ಬಟ್ಟೆ ಇಲ್ವಯ್ಯ ಸ್ಲೇಟ್ ಇಲ್ವಯ್ಯ ಪುಸ್ತಕ ಇಲ್ವಯ್ಯ ಯಾವ್ತರ ತಕೊದಿಮ ಅವನು ಮಗ ಅಷ್ಟೇ ಕಾಳಜಿ ವಹಿಸ್ಬೇಕು ಈ ಗಿಡಕ್ಕ ನಾವು ಆ ತರ ನೀನು ವಹಿಸ್ಕೊತ್ತಿನಿ ಅಂದರೆ ನಾನು ಕಾಲು ಕೀಳ್ತಿನಿ ಬೇರೆ ಕಡೆಗೆ ಇಲ್ಲ ನಿನ್ನಿಂದ ಆಗೋಲ್ಲಾಂದ್ರೆ ಹೇಳೊಪ್ಪ ಹೇಳಿ ಒಂದು ರೂಪ ಕೊಟ್ಟು ಅವ್ನಿಗೆ ನಾವು ಗಿಡ ಈಗ ಪ್ರೊಟೆಕ್ಟ್ ಮಾಡ್ತಿನಿ ಹೋಗಿ ನೀವು ಯಾವ್ತರ ನೋಡ್ಕೋತಿರಿ ಅದ್ಕಿಂತಲು ಚೆನ್ನಾಗ್ ನೋಡ್ಕೋತಿನಿ ಒಂತಾ ಒಂದು ಭರವಸೆ ಸಿಕ್ದಾಗ ನಾವು ಅವ್ನಿಗೆ ವಹಿಸಿ ಹೋಗ್ಬೌದು ಇಲ್ಲಾಂದರೆ ಹೋಗ್ರಿ ರೀ ನನಗೆ ಕೆಲಸ ಬಿದ್ಕಮನ್ಗದೆ ನೀವು ಯಾರನ್ ಈ ಗಿಡ ನೋಡ್ಕೋ ಅಂತ ಹೇಳ್ತಿದೀರಿ ಅಂದಾಗ ಆಗ ಮತ್ತು ಇನ್ನೊಬ್ಬನ್ನ ನಾವು ಕಾಂಟಾಕ್ಟ್ ಮಾಡಲೇಬೇಕು ಬಯ್ಯ ಅವನಿಗೆ ಇಪ್ಪತ್ತು ಕೊಡ್ತಿನಿ ಅಂತಿದೀನಿ ನಿನಗೆ ಮೂವತ್ತು ಕೊಡ್ತಿನಿ ಯಾವನ ದುಡ್ಡನ್ನ ಆಸೆಗೆ ಅವ ಇದ್ದು ಚೆನ್ನಾಗ್ ನೋಡ್ಕೋತ್ತನೆ ಯಾಕೆ ಇದು ಮೂವತ್ತು ರುಪಾಯಿ ಸಿಕ್ಕುತ್ತಲ್ಲ ಕೂಲಿ ಇಪ್ಪತ್ತು ಸಿಕ್ಕೋ ಜಾಗಕ್ಕೆ ಆಗ ಆಗ ಹೋಗಿ ಅವ ಮಾಡ್ಕಂಡಾಗ ನಾವು ಬಂದಾಗ ನೋಡಿದಾಗ ಆ ಲೇಬರ್ ಏ ಕೆಲಸ ಮಾಡನೇ ಅದು ನೋಡಿ ನಾವು ಬಂದಾಗ ಹೊರ್ಗಡೆ ಹೋಗಿ ಆ ಗಿಡ ನೋಡಿದಾಗ ನಮ್ಗೆ ಇದ್ಧಷ್ಟು ಸಂತೋಷ ಆಗ್ತದ ಹೋಗಯ್ಯ ನಾನೇ ಬೆಳೆಸಿನಿಲ್ಲೆ ಈ ಗಿಡನೀಗ ಇಷ್ಟು ಮುತ್ವರ್ಜಿಯಾಗಿ ಬೆಳೆಸೀನಲ್ಲ ಅಂತ ಅಂದ್ಬಿಟ್ಟು ಆಗ ನಮ್ಗೆ ಸಸ್ಯಕುಲ ನಮ್ಗೆ ಒಂದು ಇದು ಸಿಕ್ಕುತ್ತೆ ಬೆನಿಫಿಟ್ಟು ನೋಡು ಈ ಥರ ಮಾಡಣ ಬಿಡಪ್ಪ ನಾವು ಎಲ್ಗೆ ಹೋದ್ರು ಇವ್ನು ಈಗ ನೋಡ್ಕಳ್ಬೋದು ನಮ್ಮ ಮನೆ ಬೀಗದ ಬಾಕ ಹೋಗ್ತೀನ್ ಹೊರ್ಗಡೆ ಹೋಗ ಇವ್ನ ಕೈಯಿಲೆ ಬೀಗದ ಕೈ ಕೊಟ್ಟು ಹೋಗ್ಬೋದು ನಾವು ಯಾಕೇಳಿ ಇದು ಗಿಡ ಈಗಿಲ್ಲಿ ಚೆನ್ನಾಗ್ ಬೆಳೆಸಾನ ಇವ ಮಣ್ಣಲ್ಲೂ ಕಳ್ತನ ಮಾಡೋಲ್ಲ ಅನ್ನೋ ಒಂದು ಇದ್ರ ಮೇಲೆ ಮಾ ನಾವು ಹೊರ್ಗಡೆ ಹೋಗ್ಬೋದು ಇಲ್ಲ ಅವ ಗಿಡನಾದರು ಇಪ್ಪತ್ತು ಕೊಡ್ತಿನಿ ಅನ್ಕೊಂಡು ಹೋಗಿ ಅಲ್ಲಿ ಇಸ್ಪೀಟ್ ಆಡೋಕ್ ಕುತ್ಕೊಳೋದು ಇನ್ನೊಂದು ಹೆಂಡ ಕುಡಿಯೋಕೆ ಹೋಗೋದು ಇವೆಲ್ಲ ಮಾಡೋರ್ಗೆ ಅದು ಜವಾಬ್ದಾರಿ ಅಲ್ಲ ಈಗ ನಾನು ಮೂವತ್ತು ರೂಪಾಯಿ ಕೊಟ್ಟು ಕಾಪಾಡ್ತನೆ ನೋಡು ಅದು ಜವಾಬ್ದಾರಿ ಕೆಲಸ ಅವ್ನಿಗೆ ನಾವು ಎಷ್ಟು ಹೊಗುಳಿದ್ರು ಸಾಲಲ್ಲ ಗಿಡ ಕಾಪಾಡವ್ನಿಗೆ ಯಾಕಂದ್ರೆ ನಮ್ಮ ಮಕ್ಳು ಸಾಕೋಂಗ್ ಸಾಕ್ತಾನೆ ನಾವು ಹೊರ್ಗಡೆ ಹೋದಾಗ ಅದು ಒಂದು ಕಾಳಜಿ ಅವನಿಗೆ ಹಾಗಾಗಿ ನಾವು ಅವನಿಗೆ ಇಂಪ್ರೂವ್ಮೆಂಟ್ ಮಾಡಬೇಕೆ ಹೊರ್ತು ಅವ್ನಿಗೆ ಇದು ಮಾಡಬಾರ್ದು ಹಾಗಾಗಿ ನಾವು ಕಾಳಜಿ ವಹಿಸ್ಕೊಳ್ಬೇಕಾದ್ರೆ ಹೊರ್ಗಡೆ ಹೋಗಲ್ಲ ಒಬ್ಬನಲ್ಲ ಇಬ್ರಿಗಾದ್ರು ಹೇಳ್ಬೇಕು ಮೊದಲು ಮೇಯ್ನ್ ಇಂಪಾರ್ಟೆಂಟು ದನ ಕರು ಕುರಿ ಆ ನರ್ಸರಿಗೆ ಬರ್ಬಾರದು ನಾವು ನರ್ಸರಿ ಮಾಡಿವಿ ನಮ್ಮ ತೋಟ ಆಗಿರ್ಬೋದು ನಮ್ಮ ಹಿತ್ಲು ಇರ್ಬೋದು ಅಲ್ಲಿ ಯಾವುದಾದ್ರು ಒಂದು ಅಷ್ಟೊತ್ತು ಇಷ್ಟೊತ್ತು ಬಂದು ನುಗ್ಗಿಬಿಟ್ರೆ ಏನು ಕಾಯ್ಕೋ ಕಣ್ಣಿನ ಮೇಲೆ ಕಣ್ಣು ಬಿಟ್ಕೊ ಕೂತಿರೋಕ್ ಆ ಲೇಬರ್ ನೋಡ್ಕೊತಾನ್ ಆಗ ಏ ಇಲ್ಲಿ ಗಿಡ ಹಾಕಿನ್ ಎಂಬುದು ಗೊತ್ತಿಲ್ವಯ್ಯಾ ಓಡಿಸಯ್ಯ ನೀನು ಆಡು ಕುರಿನೀಗ ಅಂದಾಗ ಅದು ಒಂದು ಇದು ಗ್ರಿಫ್ಫು ಓ ಇಲ್ಲೊಬ್ಬ ಕಾವಲುಗಾರ ಅವ್ನಕ್ಕಪ್ಪೋಯ್ ಇತ್ತ ಬಿಡಬಾರ್ದು ಅಂತ ಆಗ ಅವ್ನಿಗೆ ನೀರು ನೆರಳು ನೋಡ್ಕಂಡು ಚೆನ್ನಾಗ್ ಗಿಡ ಬೆಳಿತಾವೆ ಆಗ ನಮ್ಗೆ ಒಂದು ಸಸ್ಯ ಕುಲಕ್ಕೆ ಒಂದು ಇದು ಸಿಕ್ಕುತ್ತೆ ಸಸ್ಯ ನಮ್ಮನ್ನೀಗ ಕಾಪಾಡ್ತವೆ ಉಸಿರಾಟ ಆಗಿದ್ರೆ ನಾವು ಇನ್ನೊಂದು ಎರಡು ದಿನ ಬದುಕ್ಬೋದು ಅದು ಇಲ್ಲಾಂದರೆ ಕಷ್ಟ ಈ ಕಾಳಜಿ ವಹಿಸಿ ಸಸ್ಯ ನಮ್ಮನ್ನು ಕಾಳಜಿ ವಹಿಸಿ ಕಾಪಾಡ್ತದೆ ಇಷ್ಟು ಹೇಳೋಕ್ ಬಯಸ್ತಿನಿ ನಾನು